ಒಂದು ಲಕ್ಷದ ಆರು ಸಾವಿರ ಐದು ಲಕ್ಷದ ಐವತ್ತು ಸಾವಿರ ಏಳು ಲಕ್ಷದ ಒಂದು ಸಾವಿರ ಒಂಬತ್ತು ಲಕ್ಷದ ಒಂಬತ್ತು ಸಾವಿರ ಇಪ್ಪತ್ತೊಂದು ಲಕ್ಷದ ಐದು ಸಾವಿರ